ಕುಟುಂಬದಲ್ಲಿ ಅಥವಾ ಬೇರೆ ಯಾರು ಸ್ ಸ್ ಅಸ್ತವರಾಗಿದ್ದಾರೆ ಅಂದರೆ ಹುಷಾರು ಇಲ್ಲ ಆಗಿದ್ದಾಗ ಅದು ಒಂದು ಅವರಿಗೆ ಒಂದು ಸ್ವಲ್ಪ ಸುಸ್ತು ಬೇರೆ ರೀತಿಯಲ್ಲಿ ಅಂದರೆ ಆಹಾರ ಜೀರ್ಣವಾಗದೆ ಇರೋದು ಅಂದರೆ ಅವರು ಸ್ವಲ್ಪ ಲಿವರ್ ಇನ್ಫೆಕ್ಷನ್ ಆಗಿ ಈ ರೀತಿ ಒಂದು ಆಗಿರ್ತವೆ ಹುಷಾರಿಲ್ಲ ಅಂದರೆ ಅದೆ ಒಂದು ಇನ್ಫೆಕ್ಷನ್ ಅನ್ನೋದು ಆಗಿರುತ್ತೆ ಅವಾಗ ಆ ಒಂದು ಆಹಾರ ಅಂದರೆ ಅವರಿಗೆ ಜೀರ್ಣವಾಗುವಂಥ ಆಹಾರಗಳನ್ನು ಮಾಡಿಕೊಡಬೇಕು ಅಂದರೆ ಮೊದಲ ಎಲ್ಲರೂ ಮೊದಲನೆ ಕಾಲಿನ್ದನು ಮಾಡೋದೊಂದು ಒಂದು ಗಂಜಿ ಅದು ಅದು ಯಾಕೆ ಗಂಜಿ ಮಾಡಬೇಕು ಅಂದರೆ ಅದರಲ್ಲಿ ರಾಗಿ ಗಂಜಿ ಅಕ್ಕಿ ಗಂಜಿ ಎಲ್ಲ ಥರ ಇರುತ್ತೆ ಅದು ಬೇಗ ಜೀರ್ಣ ಆಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಅದು ಗಂಜಿ ಮಾಡಿಕೊಡೋದು ಆಮೇಲೆ ಬೇರೆ ಏನು ಸಿಕ್ಕಿಲ್ಲ ಅಂದರೆ ಹಣ್ಣು ಅದು ಯಾವುದೇ ಟೈಮಲ್ಲಿ ತಿನ್ಬೋದು ಅಂದರೆ ಹುಷಾರಿಲ್ಲದೆ ಇರಬೇಕಾದ್ರೆ ಹುಷಾರಿದ್ದಾಗಲಿ ಆರೋಗ್ಯವಾಗಿರೋಕೋಸ್ಕರ ಹ ಆ ಇರುವುದು ಒಂದು ಹಣ್ಣುಗಳು ಅದನ್ನು ಸ್ವಲ್ಪ ಬಾಳೆ ಹಣ್ಣು ಆಮೇಲೆ ಆ್ಯಪಲ್ ಆ್ಯಪಲ್ ಎ ಡೇ ಡು ಗಿಫ್ಸ್ ಡಾಕ್ಟ್ರ್ ಅವೇ ಅಂತ ಹೇಳಿದ ಹಾಗೆ ಆ್ಯಪಲ್ಗಳನ್ನು ಕೊಟ್ಟು ಆಮೇಲೆ ದ್ರಾಕ್ಷಿ ಚಿಕ್ಕು ಇವೆಲ್ಲ ಕೊಟ್ಟರೆ ಅದು ಬೇಗ ಅವರಿಗೆ ಜೀರ್ಣವಾಗುತ್ತೆ ಆಮೇಲೆ ಮುಂದೆ ಬೇರೆ ರೀತಿಯಲ್ಲಿ ಕೊಡೋದು ಅಂದ್ರೆ ಸ್ವಲ್ಪ ಗಟ್ಟಿ ಆಹಾರ ಅಂದರೆ ಈ ಚಪಾತಿ ಆಮೇಲೆ ಅಕ್ಕಿ ರೊಟ್ಟಿ ಇಂಥವೆಲ್ಲ ಕೊಡ್ತೇವೆ ಅವರಿಗೆ ಸ್ವಲ್ಪ ಗಟ್ಟಿಯಾಗಿ ಇರೋಕ್ಕೆ ಒಂದು ಅವಕಾಶ ಸಿಗುತ್ತೆ ಈ ರೀತಿ ಅಸ್ವಸ್ಥರಾದಾಗ ಹೆಚ್ಚಾಗಿ ಕೊಡುವ ಆಹಾರಗಳು ಈ ರೀತಿ ಇರುತ್ತೆ ಈ ಥರ ಕೊಟ್ಟರೆ ಅವರು ಸ್ವಲ್ಪ ಆರೋಗ್ಯವನ್ನು ಕ ಪ ಮತ್ತೆ ಹಾಗೆ ಔಷಧಿಗಳನ್ನು ಅದರ ತಕ್ಕಂಗೆ ಆಹಾರ ತಿಂದಾದಮೇಲೆ ಔಷಧಿನ ತಗೊಳ್ಬೇಕು ಖಾಲಿ ಹೊಟ್ಟೆಯಲ್ಲಿ ತಗೊಳಕ್ಕೆ ಹೋಗಬಾರ್ದು ಅದರಿಂದ ಈ ಸಣ್ಣ ಪುಟ್ಟ ಆಹಾರಗಳನ್ನು ಕೊಟ್ಟು ಔಷಧಿಯನ್ನು ಕೊಡಬೇಕು ಅವರಿಗೆ ಈ ರೀತಿ ಅವರ ಸ್ವಲ್ಪ ಅವರು ಆರೋಗ್ಯವನ್ನು ಚೆನ್ನಾಗಿ ಮುಂದ್ವರಿಯುತ್ತೆ